ಹಾಂ ಹೇಳಿ

ಹೌದು ಮೇಡಮ್ ತುಂಬ ಅನುಕೂಲಗಳಿದೆ ಆದರೆ ನಿಮಗೆ ಯಾವ ರೀತಿ ತಲೆನೋವು ಬರ್ತಿದೆ ಅಂತ ನಮ್ಗೆ ಹೇಳ್ಲಿಕ್ಕೆ ಆಗ್ತದ ಅಂದರೆ ನಿಮ್ಮ ತಲೆ ಸುತ್ತ ನೋಯತ್ತಾ ಅಥವಾ ಒಂದೇ ಭಾಗದಲ್ಲಿ ನೋವು ಬರುತ್ತಾ ಆ ರೀತಿ ಹಾಂ ಹಾಂ ಮೇಡಮ್ ಹಾಗಿದ್ದರೆ ನೀವು ತಲೆ ಸುತ್ತ ನೋವು ಬಂದರೆ ನೀವು ತಲೆನ ಬಿಸಿ ನೀರಿನಲ್ಲಿ ತೊಳೆದು ಆ ನಂತರ ಸ್ವಲ್ಪ ನಮ್ಮ ಕಡೆ ಕಾಡು ಬೇರು ಅಂತ ಬರ್ತದೆ ಕಾಡು ಬೇರಿನಲ್ಲಿ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಅದರಿಂದ ವಾಸನೆ ತಗೊಳ್ಳಿ ಮತ್ತು ನಮ್ಮಲ್ಲಿ ಒಂದು ನಾವೇ ನಮ್ಮ ನೈಸರ್ಗಿಕವಾಗಿ ಸಿಗುವಂತಹ ಗಿಡ ಮೂಲಿಕೆಗಳನ್ನೇ ಯೂಸ್ ಮಾಡಿ ನಮ್ಮ ಕಡೆಯಿಂದ ಒಂದು ಬಾಮ್ ಮಾಡಿದ್ದೇವೆ ಅದು ನೋವು ನಿಯಂತ್ರಣ ಮಾಡ್ತದೆ ಆ ಬಾಮನ್ನ ಯೂಸ್ ಮಾಡಿ ನಿಮಗೆ ಅದೇನಾದರೂ ಪರಿಣಾಮಕಾರಿ ಅನಿಸಿದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡಿ ಅದು ನಿಮಗೆ ಆಗಿಲ್ಲ ಅದು ನಿಮಗೆ ಉಪಯೋಗ ಆಗಿಲ್ಲ ಅಂದರೆ ದಯವಿಟ್ಟು ಮತ್ತೆ ನಮ್ಮ ಹತ್ರ ಬನ್ನಿ ನಮ್ಮ ಹತ್ರ ಇನ್ನೂ ಒಂದು ಟ್ರೀಟ್ಮೆಂಟ್ ಇದೆ ನಾವು ಅದನ್ನ ಬೇಕಿದ್ದರೆ ನಿಮಗೆ ಮಾಡ್ತೇವೆ ಅದೇ ಮೇಡಮ್ ಹೇಳಿದೆನಲ್ಲ ನಮ್ಮ ಸುತ್ತಮುತ್ತಲೂ ಸಿಗುವಂಥ ನೈಸರ್ಗಿಕ ಪದಾರ್ಥಗಳನ್ನೇ ಹಾಕಿ ನಾವದನ್ನು ಮಾಡ್ತೇವೆ ತುಂಬ ಜನ ಇದನ್ನು ನಮ್ಮಲ್ಲಿ ಖರೀದಿ ಮಾಡಿ ಯೂಸ್ ಮಾಡಿದ್ದಾರೆ ಉಪಯೋಗ್ಸಿದ್ದಾರೆ ಅದರಿಂದ ಎಲ್ಲರಿಗೂ ಒಳ್ಳೆಯ ಒಳ್ಳೆಯದೇ ಆಗಿದೆ ಅದಕ್ಕೋಸ್ಕರ ನಿಮಗೂ ಒಬ್ಬರು ಹೇಳಿದ್ದಾರೆ ಅಂದರೆ ಅದರಿಂದ ಒಳ್ಳೆಯ ಪರಿಣಾಮ ಸಿಗ್ತದೆ ಅಲ್ಲವಾ ನೀವು ಒಂದು ಸಾರಿ ಯೂಸ್ ಮಾಡಿ ನೋಡಿ ಏನೇನೋ ಮೆಡಿಸನ್ಸನ್ನ ಯೂಸ್ ಮಾಡಿದ್ದೀರ ಅಂತೆ ಇದನ್ನ ಒಂದು ಸಾರಿ ಯೂಸ್ ಮಾಡಿ ನೋಡಿ ಹಾಂ ನೀವು ಈ ಕಡೆ ಬಂದಾಗ ಬನ್ನಿ ಆಯಿತಾ ಹಾಂ ಧನ್ಯವಾದ